ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸ್ರು ಶೋಭಾ ಅಂತ ನಮ್ಮ ಅಸ್ಬೆಂಡ್ ಹೆಸರು ಸಿ ಎಸ್ ನಾಗರಾಜು ಅಂತ ಅವರು ಟೀಚರ್ ಕೆಲಸ ಮಾಡ್ತಾ ಇದ್ದಾರೆ ಈಗ ರಿಟೈರ್ಡಾಯಿತು ನನಗೆ ಇಬ್ಬರು ಗಂಡು ಮಕ್ಳು ಇಬ್ಬರೂನು ಇಂಜಿನಿಯರ್ ಮಾಡಿಸಿದ್ದೀನಿ ಇಬ್ಬರೂ ಆಗಲೇ ಬೆಂಗ್ಳೂರಲ್ಲಿ ಕೆಲಸದಲ್ಲಿದ್ದಾರೆ ಮತ್ತು ದೊಡ್ಡ ಮಗುಂಗೆ ಮದುವೆ ಮಾಡಿದೀನಿ ಈಗ ರೀಸೆಂಟಾಗಿ ಆರು ತಿಂಗಳಾಯ್ತು ಮದುವೆಯಾಗಿ ಸೊಸೆನೂ ಬಿ ಟೆಕ್ ಮಾಡಿಕೊಂಡು ಫುಡ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾ ಇದ್ದಳು ಈಗ ಮದುವೆಯಾಗಿ ಬಿಟ್ಟುಬಿಟ್ಳು ಈಗ ಮತ್ತೆ ಹುಡ್ಕಬೇಕು ಅವಳೂನೂ ನಾವೇ ಓದಿಲ್ಲ ಎಸ್ ಎಸ್ ಎಲ್ ಸಿ ನಮ್ಮ ಮನೇಲಿ ಓದಿಸ್ಲಿಲ್ಲ ಏನೂ ಮಾಡೋಕ್ಕಾಗಲ್ಲ ನಮ್ಮ ಹಣೆಯಲ್ ನಾವು ಓದಬೇಕು ಅಂತಿರಲಿಲ್ಲ ಆದರೂ ನಾವು ನಮ್ಮಪ್ಪನ ಮನೇಲಿ ತುಂಬ ಬಡತನದಲ್ಲೇ ಬೆಳ್ದು ಬಂದ್ವಿ ನಾವು ಹುಟ್ಟಿದಾಗ ನಮಗೇನು ಅಷ್ಟು ಚೂಟಿಯಾಗೇನು ಇರಲಿಲ್ಲ ನಾವು ಅಪ್ಪ ಅಮ್ಮ ಹೇಗೆ ಹೇಳ್ತಾರೆ ಕೇಳ್ಕೊಂಡು ಶಾಲೆಗೆ ಸೇರಿಸಿದ್ರು ಶಾಲೆಗೆ ಸೇರಿಸಿದ್ರೂ ಕೂಡ ನಮ್ಗೆ ಅಷ್ಟೇನು ಕನ್ನಡ ಮೀಡಿಯಮ್ ಓದ್ಕೊಂಡು ನಾವು ಫಸ್ಟೆನೊ ಸ್ಟಾಟಿಂಗೆನೊ ನಾವೂ ಜೋರಾಗೆನೊ ಇರಲಿಲ್ಲ ಅಂದರೆ ಸ್ವಲ್ಪ ಮೆದೆಯಾಗೇ ಇದ್ವು ಜೋ ಜಾಸ್ತಿ ಆ್ಯಕ್ಟಿವಿಟೀಸ್ ಹಾಗೇ ಮಕ್ಳು ಆ್ಯಕ್ಟಿವ್ ಆಗವಳೆ ಅಂತೇನೂ ಅಂದಿರಲಿಲ್ಲ ನಮ್ಮ ಮನೇಲೂ ಎಲ್ಲ ಕೆಲಸ ಮುಗುಸ್ಕೊಂಡು ನಾವು ಶಾಲೆಗೆ ಹೋಗಬೇಕಾಗಿತ್ತು ಹಸು ಇದ್ದವ್ ಹಸು ಹೊಲದಲ್ಲಿ ಹೋಗಿ ಹಾಲು ಕರೆದು ಡೈರಿಗಾಕಿ ಸಗಣಿ ಎತ್ತಾಕಿ ಬೆರಣಿ ತಟ್ಟಿ ಅವೆಲ್ಲ ಮಾಡಿಬಿಟ್ಟು ಶಾಲೆಗೆ ಹೋಗ್ಬೇಕಾಗಿತ್ತು ಶಾಲೆಯಿಂದ ಬಂದು ಮತ್ತು ಮನೆ ಎಲ್ಲ ಕೆಲಸ ಮಾಡಬೇಕಾಗಿತ್ತು ಮನೆ ಸಾರ್ಸೋದು ಕಸ ಹೊಡ್ಯೋದು ಬಟ್ಟೆ ಒಗ್ದಾಕೋದು ಪಾತ್ರೆ ತೊಳ್ಯೋದು ಹೀಗೆ ಹಸುಗೆ ಹುಲ್ಲೆಲ್ಲ ತರೋದು ಹೀಗೆ ಕೆಲಸ ಮಾಡಿಕೊಂಡು ಓದಿಕೊಂಡು ಎಸ್ ಎಲ್ ಸಿ ವರ್ಗು ಓದಿಸಿದ್ರು ಆದರೆ ನಮ್ಮ ಶಾಲೆಲುನೂ ನಮ್ಮ ಟೀಚರ್ಸ್ಗಳಿಗೂ ಅಂದರೆ ನಮಗೆ ಜಾಸ್ತಿ ಇಂಗ್ಲೀಷ್ ಮೀಡಿಯಮ್ ಇರಲಿಲ್ಲ ಕನ್ನಡ ಮಿಡಿಯಮ್ಮೆ ಕನ್ನಡದಲ್ಲೆ ನಮ್ಮ ವ್ಯಾಸಂಗ ಮುಂದುವರೀತು ನಮ್ಮ ಟೀಚರ್ಸ್ಗಳು ಎಲ್ಲ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದರು ಪಾಠಗಳನ್ನು ಶಾಲೆಯಲ್ಲಿ ಆಮೇಲೆ ನಾವು ಚೆನ್ನಾಗಿ ಓದಿ ಶಾಲೇಲಿ ಫಸ್ಟ್ ಬರ್ತಿದ್ದೆ ನಾನೇ ಹಾಡುಗಳು ಸುಮಾರಾಗಿ ರೇಡಿಯೊ ಆಗೆಲ್ಲ ಟಿ ವಿಯೆಲ್ಲ ಇರಲಿಲ್ಲ ರೇಡಿಯೋದಲ್ಲೆ ಕೇಳ್ಕೊಂಡು ಕೇಳಿಕೊಂಡು ಮೊಬೈಲು ಇರಲಿಲ್ಲ ಏನೂ ಇರಲಿಲ್ಲ ರೇಡ್ಯೊನಲ್ಲೇ ಕೇಳಿಕೊಂಡು ಹಾಡು ನಂಗೆ ಹಾಡು ಅಂದರೆ ತುಂಬ ಇಷ್ಟ ಹಾಡು ಹೇಳೋದು ಅಂದರೆ ಹಾಗೆ ಸ್ಕೂಲಲ್ಲಿ ಏನಾರ ಫಂಕ್ಷನ್ನುಗಳಲ್ಲಿತ್ತು ಅಂದರೆ ರೇಡಿಯೋನಲ್ಲಿ ಕೇಳಿಕೊಂಡು ಅದನ್ನು ಬರ್ಕೊಂಡು ಅದನ್ನೆ ಕಲಿತು ಫಂಕ್ಷನ್ನುಗಳೆಲ್ಲ ಟೀಚರ್ಸ್ಗಳು ಹೇಳಿಸೋರು ನನ್ನ ಫ್ರೆಂಡ್ ರುಕ್ಮಿಣಿ ಅಂತಿದ್ದಳು ಅವಳು ನಾನು ಜೊತೆ ಯಾವುದೇ ಒಂದು ಫ್ರೆಂಡ್ ಯಾವುದೇ ಒಂದು ಸಮಾರಂಭಗಳಾದ್ರೂ ಇಬ್ಬರೂ ಜೊತೇಲಿ ಸೇರಿ ಹಾಡುಗಳೆಲ್ಲ ಹೇಳ್ತಾ ಇದ್ವಿ ಮತ್ತು ಶಾಲೆಯಲ್ಲಿ ರಾಮಾಯಣ ನಾಟಕ ಎಲ್ಲ ಮಾಡಿಸಿದ್ರು ಅದ್ರಲ್ಲೂ ನಾವು ಲೋಹಿತಾಶ್ವನ ಪಾರ್ಟ್ ಮಾಡಿದ್ದೆ ಲೋಹಿತಾಶ್ವನ ಪಾರ್ಟ್ ಮಾಡಿ ಅದ್ರಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಅಂತ ಎಲ್ಲ ಟೀಚರ್ಸೆಲ್ಲಾ ನನಗೆ ಮೆಚ್ಚುಗೆ ಕೊಟ್ಟಿದ್ದರು ಎಸ್ ಎಸ್ ಎಲ್ ಸಿ ಆಯಿತು ಎಸ್ ಎಲ್ ಸಿ ಆದಮೇಲೆ ನಮ್ಮ ಅಪ್ಪ ಹೋಗಿಬಿಟ್ರು ಆಮೇಲೆ ನಮಗೆ ಅಣ್ಣಂದಿರು ಮದುವೆ ಮಾಡಿ ಕಳ್ಸಿಬಿಟ್ಟರು ನಮ್ಮೆಜಮಾನ್ರು ಟೀಚರು ಅವರೂ ಬಡವರೇ ಜಾಸ್ತಿ ಏನು ಶ್ರೀಮಂತರಿರಲಿಲ್ಲ ಅವ್ರ ಮನೇಲೂ ಕಷ್ಟವೇ ಇತ್ತು ಆ ಕಷ್ಟದಲ್ಲೇ ನಾವೂ ಸಂಸಾರ ಸಾಕ್ಕೊಂಡು ಎಲ್ಲೂ ಹೊರ್ಗೆ ಕಳಿಸ್ತಾ ಇರಲಿಲ್ಲ ಮನೇಲೆ ಕೆಲಸ ಮಾಡ್ಕೊಂಡು ಇರಬೇಕಾಗಿತ್ತು ಆಮೇಲೆ ಅಂಗನವಾಡಿ ಟೀಚರಾದ ಶ್ರೀಮತಿ ಆಂಟಿಯವರು ಸಂಘಕ್ಕೆ ಸೇರ್ಕೋಳ್ಳಿ ಅಂತ ಅಂದ್ಬಿಟು ನಮ್ಮನ್ನು ಸಂಘಕ್ಕೆ ಸೇರಿಸ್ಕೊಂಡ್ರು ವಾರ ವಾರ ಸುಮ್ಮನೆ ಹತ್ತು ಹತ್ತು ರೂಪಾಯಿ ಕಟ್ಕೊಂಡು ಹೋಗಿ ಸಾಕು ಅಂತ ಹಾಗೇ ಒಂದು ವರ್ಷ ಹತ್ತು ಹತ್ತು ರೂಪಾಯಿ ಕಟ್ಕೊಂಡು ಕಟ್ಟಿಕೊಂಡು ನೆಕ್ಷ್ಟು ಬ್ಯಾಂಕಿಂದ ನಮಗೆ ಸಾಲಗಳ ಸೌಲಭ್ಯಗಳೆಲ್ಲ ಒದಗಿಸ್ಕೊಟ್ರು ಆ ಸಾಲ ತಗೊಂಡು ನಾವೂ ಸಂಘಗಳಲ್ಲಿ ಏನಾರ ನಾವು ಹೀಗೆ ಕೂತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಏನಾರ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ್ಹೇಳ್ಬಿಟ್ಟು ಆವಾಗ್ಲಿಂದ ಸ್ವಲ್ಪ ನಾವೂ ಹಪ್ಳ ತಯಾರಿಕೆ ಮಸಾಲೆ ಪುಡಿ ತಯಾರಿಕೆ ಮತ್ತು ಭಾತ್ ಪುಡಿ ಚಟ್ನಿ ಪುಡಿ ಪುಳಿಯೋಗರೆ ಪುಡಿ ಹೀಗೆ ಮಾಡಿ ನಾವೇನು ಮಾರಕ್ಕೇನು ಹೋಗ್ತಿರ್ಲಿಲ್ಲ ಮನೇಲೆ ಮಾಡವು ಯಾರ ಕೇಳಿದ್ರೆ ಬಂದು ತಗೊಂಡು ಹೋಗೋರು ಬೇಕಿನ್ನು ಚೆನ್ನಾಗಿದ್ರೆ ಅಂದ್ಬಿಟ್ಟು ಚೆನ್ನಾಗಿರ್ತಿತ್ತು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಂದು ತಗೊಂಡೋಗೋರು ಹೀಗೆ ಮಾಡ್ತಾ ಮಾಡ್ತಾ ಸಂಘಗಳಲ್ಲಿ ನಮಗೆ ತರಬೇತಿಗಳನ್ನು ಕೊಡ್ತಾ ಇದ್ದರು ಆ ತರಬೇತಿಲಿ ನಮಗೆ ಹೇಗೆ ನಾವೂ ಬರೀ ಸಾಲ ತಗೊಂಡು ಕಟ್ಟದೇ ಅಷ್ಟೆ ಅಲ್ಲ ನೀವು ಮುಂದೆ ಬರಬೇಕು ಅಂದರೆ ಏನಾರ ಕೌಶಲ್ಯಗಳ ಮಾಡಬೇಕು ಅಂತ್ಹೇಳಿ ಉತ್ತೇಜನ ಕೊಡ್ತಿದ್ದರು ನಮಗೆ ಅದೇ ರೀತಿ ನಾವು ಟೈಲರಿಂಗ್ ಸ್ವಲ್ಪ ಜಾಸ್ತಿ ಬರಲ್ಲ ಸ್ವಲ್ಪ ಕಲಿತ್ಕೊಂಡ್ವಿ ಅಲ್ಲೇ ಸಂಘದಿಂದಲೇ ನಮಗೆ ತರಬೇತಿ ಕೊಟ್ಟರು ಟೈಲರಿಂಗು ಕುಚ್ಚು ಹಾಕದು ಅದೆಲ್ಲ ಮಾಡಿ ನಾವೂ ಈಗ ನಮ್ಮ ಖರ್ಚಿಗೆ ಎಷ್ಟು ಹಣ ಬೇಕೋ ಜಾಸ್ತಿ ಸ್ವಲ್ಪ ಅಷ್ಟೇ ಅಷ್ಟನ್ನೂ ನಾವು ಸಂಪಾದನೆ ಮಾಡ್ಕೋತಾ ಇದೀವಿ ಹೀಗೆ ನಾವೂ ಕಲಿಕೆ ನಿರಂತರ ಕಲಿಕೆಯಿಂದ ಇನ್ನು ಇಷ್ಟು ನಾವು ಜೀವನ ಪೂರ್ತಿ ಕಲಿತರೂ ಕಲಿಕೆ ನಾವು ಕಲಿತಿದ್ದೀವಿ ಅಂತ ಹೇಳಿಕೊಂಡು ಮೆರಿಯೋದೇನಿಲ್ಲ ನಾವು ಕಲಿತಿದ್ರು ಇನ್ನೂ ಕಲಿಬೇಕು ಅಂತ ನಮ್ಮ ಮನಸ್ಸಲ್ಲಿರಬೇಕು ನಮ್ಮ ಮನಸಿನಲ್ಲಿ ಇದ್ದರೆ ನಾವು ಎಷ್ಟಾದ್ರು ಕಲಿಬೋದು ಮನಸ್ಸಿದ್ದರೆ ಮಾರ್ಗಾಂತ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಹೀಗೆ ನಾವು ಕಲಿತಿದ್ರೆ ನಮ್ಮ ಮಕ್ಕಳಿಗೂ ಹೇಳಿಕೊಡ್ಬೋದು ಹಾಗಲ್ಲ ಹೀಗಿರಿ ಅಂತ ಈಗ ನಾವೊಂದು ಸಿಟಿಗೋದರೆ ನಾವೇನೇ ಕಲಿತಿದ್ರೆ ನಾವೂ ದಬಾಯಿಸ್ಕೊಂಡು ಬರ್ಬೋದು ಪೆದ್ದುಗಳ ಥರ ಇದ್ದರೆ ಸಿಟಿಲಿ ನಮ್ಮನ್ನೆಲ್ಲ ಹಳ್ಳಿ ಗುಗ್ಗು ಅಂತಾರೆ ಈಗ ಯಾರೂ ಆ ರೀತಿ ಅನ್ನಿಸ್ಕೊಳ್ಳೋಕೆ ಇಷ್ಟಪಡಲ್ಲ ಎಲ್ಲ ಸ್ಟ್ರಾಂಗಾಗೆ ಇರ್ತಾರೆ ಈಗಿನ ಜನರೇಶನಲ್ಲಿ ಅದೇ ರೀತಿ ನಾವೂ ಸ್ವಲ್ಪ ಕೌಶಲ್ಯಗಳನ್ನು ಕಲಿತು ನಾವೊಬ್ಬರೆ ಮುಂದುವರಿಬೇಕು ಅಂತೇನಿಲ್ಲ ನಮ್ಗೆ ಗೊತ್ತಿರೋದ್ನ ಇನ್ನೊಬ್ಬರಿಗೂ ನಾವು ಹೇಳ್ಕೊಡ್ತೀವಿ ನಮ್ಮ ಅಕ್ಕಪಕ್ಕದ ಮಹಿಳೆಯರಿಗೆ ನಮ್ಮ ಸಂಘದ ಸದಸ್ಯರುಗಳಿಗೆ ನಮಗೇನು ಅವ್ರು ಏನು ಬಂದು ಕೇಳ್ತಾರೆ ಅದನ್ನು ಹೇಳ್ಕೊಡ್ತೀವಿ ಮತ್ತು ನಾವೂ ಸೀರೆ ಕುಚ್ಚು ಮೊಳ ಹಾಕೋದು ಬರ್ತವೆ ನಮಗೆ ಈ ಮದುವೆ ಸೀಸನಲೆಲ್ಲ ಸೀರೆ ಕುಚ್ಚಾಕೋದು ಝಿಗ್ಝ್ಯಾಗ್ ಮಾಡೋದು ಫಾಲ್ ಹಾಕೋದು ಇವೆಲ್ಲ ಬರ್ತವೆ ಅವೆಲ್ಲ ಮಾಡ್ತೀವಿ ಮತ್ತು ನಮ್ಮ ಅಕ್ಕ ಮೈಸೂರಲ್ಲಿ ಒಬ್ಬಳಿದ್ದಾಳೆ ಅಲಮೇಲು ಅಂತ ಅವಳು ಬ್ಯೂಟಿಷಿಯನ್ ಅವಳು ಕಲ್ತಿದ್ದಾಳೆ ಪಾರ್ಲರ್ ಇಟ್ಕೊಂಡಿದ್ದಾಳೆ ಅವ್ಳ ಹತ್ರ ಸ್ವಲ್ಪ ಕಲಿತ್ಕೊಂಡು ಬಂದಿದೀವಿ ನಾವೂನು ಅದನ್ನೆ ನಮ್ಮ ಅಕ್ಕಪಕ್ಕದ ಹೆಣ್ಮಕ್ಳು ಯಾವ್ದರ ಕ್ಲಾಸ್ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಸ್ವಲ್ಪ ರೆಡಿ ಮಾಡಿಕೊಡಿ ಆಂಟಿ ಅಂತಾರೆ ನಮ್ಮ ಕೈಲಿ ಎಷ್ಟಾಗುತ್ತೊ ಅಷ್ಟನ್ನು ಅವರಿಗೆ ಮೇಕಪ್ ಮಾಡಿಕೊಡೊದು ಸ್ಯಾರಿ ಹಾಕ್ಕೊಡೋದು ಮತ್ತು ಹೇರ್ಸ್ಟೈಲ್ ಮಾಡೋದು ಅದನ್ನೆಲ್ಲ ಮಾಡಿಕೊಡ್ತೀವಿ ಮತ್ತು ನಾವು ನಮ್ಮ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ಭಜನಾ ಮಂಡಳಿ ಅಂತ ಮಾಡಿಕೊಂಡು ಹಾಡುಗಳು ಹಬ್ಬ ಹರಿದಿನಗಳಲ್ಲಿ ಭಜನೆ ಮಾಡೋದು ಈ ನವರಾತ್ರಿ ಟೈಮಲ್ಲಿ ಒಂಬತ್ತು ಜನ ಒಂಬತ್ತು ದಿನ ಎಲ್ಲ ಮಹಿಳೆಯರು ಸೇರಿಕೊಂಡು ದೇವಸ್ಥಾನ್ದಲ್ಲಿ ಲಲಿತಾಸಹಸ್ರನಾಮ ಪಠಣ ಮಾಡೋದು ಹಾಡುಗಳನ್ನು ಹೇಳೋದು ಈ ಎಲ್ಲಾನು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಗಣಪತಿ ಫಂಕ್ಷನ್ನುಗಳಲ್ಲಿ ವರ್ಷ ವರ್ಷ ಗಣಪತಿನ ನಮ್ಮ ಗಣಪತಿ ಭಜನಾ ಮಂಡಳಿಯರು ರಾಮ ಮಂದಿರ ದೇವಸ್ಥಾನ್ದಲ್ಲಿ ಇಡ್ತಾರೆ ಗಣಪತಿನ ಆ ಗಣಪತಿ ವಿಸರ್ಜನೆ ವೇಳೆ ಎಲ್ಲ ಮಹಿಳೆಯರು ಸೇರಿಕೊಂಡು ಅನ್ನದಾನ ಕಾರ್ಯಕ್ರಮಕ್ಕೆ ಸ್ವಲ್ಪ ಅಡುಗೆ ತಯಾರಿಸಿ ಕೊಡ್ತೀವಿ ಮತ್ತು ತರಕಾರಿ ಎಲ್ಲ ಹೆಚ್ಚಿ ಕೊಡೋದು ಹಾರ ಮಾಡಬೇಕು ಅಂದರೆ ಹಾರಗಳೆಲ್ಲ ಕಟ್ಟೋದು ಹೂವು ಕಟ್ಕೊಡೋದು ಹೀಗೆ ಎಲ್ಲ ಸಹಾಯನೂ ಮಾಡ್ತೀವಿ ಮತ್ತು ಹನುಮ ಜಯಂತೀಲಿ ಐದು ಸಾವಿರ ಜನಕ್ಕೆ ನಮ್ಮ ಸಂಘದ ಮಹಿಳೆಯೆಲ್ಲ ಸೇರಿಕೊಂಡು ಅನ್ನ ಸಾಂಬಾರ್ ಪಾಯಸ ಮಾಡಿ ಎಲ್ಲಾರ್ಗೂ ಊಟಕ್ಕೆ ರೆಡಿ ಮಾಡಿ ಕೊಟ್ವಿ ಹಾಗೇ ಎಲ್ಲ ಹೊಗಳಿದ್ರು ನಮ್ಮನ್ನೆಲ್ಲಾ ಈ ರೀತಿ ಐದು ಸಾವಿರ ಜನಕ್ಕೆ ಎಲ್ಲ ಮಹಿಳೆಯರು ಸೇರ್ಕೊಂಡು ಮಾಡಿದ್ರಲ್ಲ ಅಂತ ಈ ರೀತಿ ನಾವು ನಮ್ಮ ಕೌಶಲ್ಯಗಳನ್ನು ನಮ್ಮಲ್ಲೆ ಇಟ್ಕೊಳ್ದಲೆ ಎಲ್ಲಾರ್ಗೂ ಹೇಳ್ಕೊಡೋದು ನಮಗಿಷ್ಟ ಈಗಿನ ಮಹಿಳೆಯರು ಎಲ್ಲರೂ ಕಲ್ತಿದ್ದಾರೆ ಈಗೇನೊ ಟಿವಿ ಬಂದಿದೆ ಮೊಬೈಲುಗಳಿದ್ದಾವೆ ಎಲ್ಲ ಮೊಬೈಲಲ್ಲೆ ಆಪ್ ಹೊಡೆದ್ರೆ ಸಾಕು ಯಾವ್ದಾರ ಒಂದು ಎಲ್ಲ ಅಲ್ಲೇ ಬರುತ್ತೆ ಅದನ್ನು ನೋಡ್ತಾ ನೋಡ್ತಾನೇ ಎಲ್ಲ ಕಲಿಬೋದು ಕಲಿಕೆ ನಿರಂತರ ಕಲಿಕೆಗೆ ಕೊನೆ ಇಲ್ಲ ಆದ್ದರಿಂದ ಕಲಿಯೋದಿನ್ನೂ ಮುಂದೆ ಬೇಕಾದಷ್ಟಿದೆ ವಿದ್ಯೆ ಒಂದಿದ್ದರೆ ಏನಾದ್ರು ಕಲಿಬೋದು ಅದನ್ನು ನಾವು ಅರ್ಥ ಮಾಡಿಕೊಳ್ಳೋ ನಮ್ಮ ಬುದ್ದಿಶಕ್ತಿ ನಮ್ಮಲ್ಲಿರಬೇಕಷ್ಟೆ ಅದನ್ನು ಅರ್ಥ ಮಾಡ್ಕೊಂಡು ನಾವು ಕಲಿಕೇನ ಅಂದರೆ ಯಾವುದರೇ ಒಂದು ಕಲಿಬೇಕು ಅಂತ ಆಸಕ್ತಿ ನಮ್ಮಲ್ಲಿದ್ದರೆ ಎಷ್ಟಾದ್ರು ಕಲಿಬೋದು ಇಷ್ಟು ಮಾಡಲು ನಮಗೆ ಅವಕಾಶ ಕೊ ಮಾಡಿಕೊಟ್ಟ ಸರ್ಗಳಿಗೆ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ವಂದನೆಗಳು